ಉದ್ಯೋಗದಲ್ಲಿ ಪ್ರಮಾದವಾದ ಸಂದರ್ಭದ ಬಗ್ಗೆ ನಮಗೆ ತಿಳಿಸಿ ಅದನ್ನು ನೀವು ಹೇಗೆ ನಿಭಾಯಿಸಿದ್ದೀರಿ ಅಂತ ಒಳ್ಳೆ ಉತ್ತಮವಾದಂಥ ಪ್ರಶ್ನೆ ಕೂಡ ಇದು ಈ ಉದ್ಯೋಗದಲ್ಲಿ ಅಂತ ಬಂದಾಗ ನಾವು ಕೂಡ ಒಬ್ಬ ಟೀಚರ್ ಹಾಗಾಗಿ ನಾವು ಒಂದು ಸಂದರ್ಭವನ್ನು ವಿವರಿಸಲು ಒಂದು ಉದಾಹರಣೆ ಮುಖಾಂತರ ಹೇಳ್ತೀನಿ ಒಬ್ಬ ವಿದ್ಯಾರ್ಥಿ ನನಗೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಸರ್ ಈ ಒಂದು ಪ್ರಶ್ನೆಗೆ ನೀವು ಉತ್ತರ ನೀಡಿ ಅಂತ ಇಂಥ ಒಂದು ಸಂದರ್ಭದಲ್ಲಿ ನಾನು ತುಂಬ ಜಾಗೃತಿಯಿಂದ ಜಾಗರೂಕತೆಯಿಂದ ನಾನು ನಿಭಾಯಿಸುತ್ತೇನೆ ಹೇಗೆ ಅಂತಂದರೆ ಒಂದು ವಿದ್ಯಾರ್ಥಿ ನನಗೆ ಪ್ರಶ್ನೆಯನ್ನು ಕೇಳಿದಾಗ ಆ ಪ್ರಶ್ನೆಗೆ ನನಗೆ ಉತ್ತರ ಗೊತ್ತಿಲ್ಲ ಅಂತಂದರೆ ನಮ್ಮ ಟೀಚರ್ ಅಂದರೆ ನಾನು ನಮ್ಮ ಟೀಚರಿಗೆ ಏನೂ ಗೊತ್ತಿಲ್ಲ ಎಂಬ ಒಂದು ಭಾವನೆ ಆ ವಿದ್ಯಾರ್ಥಿಗೆ ಮೂಡುತ್ತೆ ಹಾಗಾಗಿ ನಾನು ಆ ವಿದ್ಯಾರ್ಥಿ ಕೇಳಿದಂಥ ಪ್ರಶ್ನೆಗಳನ್ನು ಪ್ರಶ್ನೆಯನ್ನು ಮತ್ತೆ ಎಲ್ಲ ಒಂದು ಆ ಒಂದು ಕೊಠಡಿಯಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಕೇಳ್ತೇನೆ ಅಂದರೆ ಈ ಒಂದು ಪ್ರಶ್ನೆಗೆ ನೀವು ಯಾರು ಈ ಪ್ರಶ್ನೆಗೆ ಉತ್ತರಿಸುತ್ತೀರೇ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತೇನೆ ಹಾಗೆ ಕೇಳಿದಾಗ ಯಾರು ಕೂಡ ಹೀಗೆ ಈ ಒಂದು ಪ್ರಶ್ನೆಗೆ ಉತ್ತರಿಸಲ್ಲ ಆಗ ನಾನು ಒಂದು ಮಾರ್ಗವನ್ನು ಅಂದರೆ ಉಪಾಯವನ್ನು ಹುಡುಕಿ ಆಗ ನಾನು ಈ ಪ್ರಶ್ನೆಗೆ ನಾಳೆ ಉತ್ತರಿಸುತ್ತೇನೆ ನೀವು ನಾಳೆ ಯಾರು ಈ ಪ್ರಶ್ನೆಗೆ ಉತ್ತರವನ್ನು ನೀವು ತಿಳಿಸುತ್ತೀರಿ ನೀವು ತಿಳಿಸಲಿಲ್ಲ ಅಂದರೆ ನಾನು ಈ ಪ್ರಶ್ನೆಗೆ ಉತ್ತರಿಸುತ್ತೇನೆ ಅಂತ ಹೇಳಿದೆ ಅಂತ ಒಂದು ಸಂದರ್ಭ ಕೂಡ ನನ್ನಲ್ಲಿ ಬಂತು ಆಗ ನಾನು ಈ ಪ್ರಶ್ನೆಗೆ ಆ ವಿದ್ಯಾರ್ಥಿ ಕೇಳಿದಂಥ ಪ್ರಶ್ನೆಗೆ ನಾನು ಉತ್ತರವನ್ನ ಹುಡುಕ್ಕೊಂಡು ನಾಳೆಯ ದಿನದಲ್ಲಿ ಹೇಳುವ ಒಂದು ಭರವಸೆ ನನ್ನಲ್ಲಿರುತ್ತೆ ಹಾಗಾಗಿ ಇಂಥ ಒಂದು ಸಂದರ್ಭವನ್ನು ಕೂಡ ನಾನು ನಿಭಾಯಿಸಿದ್ದೇನೆ ಏಕೆ ಅಂತಂದರೆ ಈವಾಗ ನಮಗೊಬ್ಬ ಟೀಚರ್ ಎಲ್ಲವನ್ನೂ ಬಲ್ಲವನಾಗಿರಲ್ಲ ಒಬ್ಬ ಟೀಚರ್ ಪ್ರತಿನಿತ್ಯ ಜೀವನದಲ್ಲಿ ಕಲಿಯುವಂಥ ಕಲಿಕೆ ನಿರಂತರವಾಗಿರೋದ್ರಿಂದ ಗೊತ್ತಿಲ್ಲ ಎಂಬ ಒಂದು ಉತ್ತರವನ್ನು ವಿದ್ಯಾರ್ಥಿಗಳಿಗೆ ನೀಡಬಾರದು ಗೊತ್ತಿಲ್ಲ ಅಂತಂದಾಗ ನಾವು ನಾಳೆ ಈ ಪ್ರಶ್ನೆಗೆ ಉತ್ತರಿಸುತ್ತೇನೆ ಅಂತ ಹೇಳ್ಬಿಟ್ಟು ಸಮರ್ಥಿಸಿಕೊಂಡು ಅದೇ ಪ್ರಶ್ನೆಯನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ಕೇಳಬೇಕು ಎಂದು ನಾನು ಹೇಳುತ್ತೇನೆ